ನನ್ನ ಹೆಸ್ರು ಪ್ರೇಮಾ ನಾನು ಸ್ವಸಹಾಯ ಸಂಘದ ಐದು ಸಂಘ ಸ್ವಸಹಾಯ ಸಂಘದ ಪ್ರತಿನಿಧಿ ನಾನು ಐದು ಸಂಘ ನಾನೇ ಐದು ಸಂಘ ನಾನೇ ನಡೆಸ್ತಾಯಿದ್ದಿನಿ ನಾನು ಐದು ಸಂಘದಿಂದ ಐದು ಸಂಘಕ್ಕೂ ನಾನೇ ಪ್ರತಿನಿಧಿ ಆಗಿರೋದರಿಂದ ನನಗೆ ತುಂಬ ಮೇಡಮ್ ಪ್ರೆಶರ್ ಕೊಡ್ತಾಯಿರ್ತಾರೆ ಏನಂತಂದರೆ ಏನಪ್ಪಾ ನೀನು ಬೇಗ ಬಂದು ನನ್ಗೆ ಲೆಕ್ಕ ಕೊಡಲ್ಲ ನೀನೇನು ಈ ಥರಯೆಲ್ಲ ಮಾಡ್ತೀಯಾ ಅಂತಾರೆ ನಾನು ಐದು ಜ ಐದು ಜನ ಐದು ಸಂಘದ ಪ್ರತಿನಿಧಿ ಅಂದರೆ ಒಂದೊಂದು ಸಂಘದಲ್ಲಿ ಇಪ್ಪತ್ತು ಇಪ್ಪತ್ತು ಜನ ಇದ್ದಾರೆ ಐದು ಸಂಘಕ್ಕೆ ನೂರು ಜನ ಸದಸ್ಯರನ್ನು ನಾನು ನೋಡ್ಕೋಬೇಕು ಒಬ್ಬೊಬ್ಬರ್ದುನು ಏನೇನಾಗಿದೆ ಅಂತ ತಿಳ್ಕೋಬೇಕು ನಾನು ಆ ಥರ ಇರ್ತೆ ಆ ಥರ ಲೆಕ್ಕ ಮಾಡಿ ಎಲ್ಲ ಇದು ಮಾಡ್ಕೊಡಬೇಕು ಆದರೆ ಈ ಮೇಡಮ್ನಾದರೆ ಏನಪ್ಪಾ ನೀನು ಬೇಗ ಬರಲ್ಲ ನೀನು ಬೇಗ ಬಂದು ನಮ್ಗೆ ಲೆಕ್ಕ ಕೊಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನನ್ಗೆ ಆದರೂ ಏನು ಕೋಪ ಬರಲ್ಲ ನಾನು ಮೆಲ್ಲಗೆ ಮೇಡಮ್ ಬರ್ತೀನಿ ಬಂದು ಲೆಕ್ಕ ಕೊಡ್ತೀನಿ ಅಂತ ಹೇಳ್ತಿನಿ ಆದರು ಅವ್ರು ಕೇಳಲ್ಲ ನಿಮಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ನಂಗೆ ಕ ಕೋಪ ಬರುತ್ತೆ ಆದರೆ ನಾನು ಕೋಪ ಮಾಡ್ಕೋಳದಿಲ್ಲ ಇಲ್ಲ ಮೇಡಮ್ ಬರ್ತಾಯಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇರ್ರಿ ಅಂತ ಹೇಳ್ತಿನಿ ಆದರೂ ಇರಲ್ಲ ಅವರು ಇಲ್ಲ ಇವಾಗಲೇ ಬರಬೇಕು ಒಂದು ನಿಮಿಷದೊಳ್ಗಡೆ ನೀನು ಬಂದು ನಂಗೆ ಲೆಕ್ಕ ಕೊಟ್ಬಿಟ್ಟೋಗಬೇಕು ಅಂತ ಜೋರು ಮಾಡ್ತಾರೆ ಆದರೂ ನಾನು ಏನು ಮಾತಾಡಲ್ಲ ಸರಿ ಮೇಡಮ್ ಬರ್ತೀನಂತೇಳ್ತಿನಿ ಹೋಗಿ ಲೆಕ್ಕ ಕೊಟ್ಟುಬಿಟ್ಟು ಏನು ಬೇಕು ಬರ್ತೀನಿ ನನ್ನ ಲೆಕ್ಕ ಏನು ಲೆಕ್ಕ ಕೊಡಬೇಕಂತ ಕೊಡ್ತೀನಿ ಆದರೆ ಇಲ್ಲಿ ಸಂಘದಲ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನಂಗೆ ಒಬ್ಬರು ನಂಗೆ ಲೋನ್ ಬೇಕಂತಾರೆ ಕೆಲವರು ನಂಗೆ ಲೋನ್ ಬೇಡ ಅಂತಂತಾರೆ ಆದರೂ ನಾನು ಆ ಲೋನ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೋಗಿ ಬ್ಯಾಂಕ್ಗೋಗ್ತಿನಿ ನಾವು ಕೆನರಾ ಬ್ಯಾಂಕ್ಗೋಗಿ ಮ್ಯಾನೇಜರ್ನ ಮೀಟ್ ಮಾಡ್ತೀರಿ ಸರ್ ನಮಗೆ ನಮ್ಮದು ಸಂಘ ಇದೆ ಚಂದ್ರೋದಯ ಸ್ತ್ರೀ ಶಕ್ತಿ ಸಂಘ ಅಂತ ಇದೆ ಆ ಸಂಘಕ್ಕೆ ಲೋನ್ ಬೇಕಂತ ಹೋಗಿ ಕೇಳಿದೆ ಅವ್ರೇಳಿದ್ರು ನಿಮ್ಮದು ಉಳಿತಾಯ ಬುಕ್ಕು ನಡವಳಿಕೆ ಬುಕ್ಕು ಏನಿದೆ ಎಲ್ಲ ತೊಗೊಬಾಮ್ಮ ನಾನು ಅದ್ರ ಚೆಕ್ ಮಾಡಿ ನಿಮಗೇಳ್ತಿನಿ ಅಂತೇಳಿದ್ರು ನಾವು ಪ್ರತಿನಿಧಿ ಫಸ್ಟು ಸೆಕೆಂಡು ಇಬ್ಬರು ಹೋಗಿ ಅದ್ರ ಬಗ್ಗೆ ಮಾತಾಡ್ಕೊ ಬ ಲೋನ್ ಬಗ್ಗೆ ಮಾತಾಡ್ಕೊ ಬಂದರೆ ಅವ್ರು ಹೇಳುದ್ರು ನಿಮ್ಮದು ಇಪ್ಪತ್ತು ಜನ ಸಂಘದವ್ರು ಎಲ್ಲರು ಸೇರಿ ಕುತ್ಕೊಳ್ಳಿ ನಾವು ಬಂದು ಮೀಟ್ ಮಾಡ್ತೀರ ಅಂತ ಹೇಳ್ತಾರೆ ಅವಾಗ ನಾನು ಎಲ್ಲಾರಿಗು ಸದಸ್ಯರಿಗೆಲ್ಲ ಇಪ್ಪತ್ತು ಜನಕ್ಕೇಳಿ ಮೀಟಿಂಗ್ ಕುಳ್ಸಿದ್ದೆ ಬಂದರು ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಹೇಳ್ತಾರೆ ನೀವು ನಿಮಗೆ ಸಂಘದ್ ಕಡೆಯಿಂದ ಲೋನ್ ಕೊಡೋಕೆ ಬಂದಿರೋದು ಹೇಳಿದಾರ ಪ್ರತಿನಿಧಿಗ್ಳು ಅಂತ ಕೇಳ್ತಾರೆ ಹೌದು ಸರ್ ಹೇಳಿದಾರೆ ಅಂತ ಎಲ್ಲ ಸದಸ್ಯರು ಹೇಳ್ತಾರೆ ನಾನೂ ಹೌದು ಸರ್ ಎಲ್ಲಾರಿಗೂ ವಿಷಯ ತಿಳ್ಸಿದ್ದೀನಿ ಅಂತೇಳಿದೆ ಏನಪ್ಪಾ ವಿಷಯ ಏನು ತಿಳ್ಸಿದ್ದೀರಿ ಅಂತ ಮ್ಯಾನೇಜರ್ ಕೇಳಿದ್ರು ಸರ್ ಅದೆ ಲೋನು ಎಲ್ಲ ಎಲ್ಲ ಸದಸ್ಯರು ಒಪ್ಪಿ ಲೋನ್ ಕೇಳ್ತಾ ಇರೋದು ಅಂತ ಹೇಳಿದೀನಿ ಅಂತ ಹೇಳ್ದೆ ಆಯಿತು ಎಷ್ಟು ಲೋನ್ ಬೇಕಂತ ನೀವು ಕೇಳ್ತಾ ಇದ್ದೀರಿ ಅಂತಾರೇ ನಾನು ಹೇಳ್ದೆ ಸರ್ ನಮಗೆ ಇಪ್ಪತ್ತು ಲಕ್ಷ ಲೋನ್ ಬೇಕಂತ ನಿಮ್ಮಲ್ಲಿ ಮನವಿ ಇಟ್ಟಿದೀರಿ ಸರ್ ಅಂತೇಳಿದೆ ಆಯಿತು ಎಲ್ಲ ಎಲ್ಲ ಪ್ರೂಪ್ ಕೊಡ್ಬೇಕು ನೀವು ಅಂತ ಅವರೇಳ್ತಾರೆ ನಾನು ಹೇಳ್ದೆ ಆಯಿತು ಸರ್ ನಾನು ಎಲ್ಲ ಪ್ರೂಪ್ ಕಲೆಟ್ ಮಾಡ್ಕೋಬಂದು ಕೊಡ್ತೀನಿ ಅಂತೇಳಿದೆ ಏನೇನು ಪ್ರೂಪ್ ಬೇಕು ಅಂತ ಮತ್ತು ನಾನು ಕೇಳಿದೆ ಸರ್ಗೆ ಸರ್ ಹೇಳದ್ರು ಆಧಾರ್ ಕಾಲ್ಡು ಐಡೆಂಟಿ ಕಾಲ್ಡು ಮೂರು ಫೋಟೋಸ್ ಬೇಕು ಅಂತ ಹೇಳಿದ್ರು ಹಾಂ ಸರ್ ಆಯಿತು ಸರ್ ನಾನು ಎಲ್ಲ ಕಲೆಕ್ಷನ್ ಮಾಡ್ಕಬಂದು ಕೊಡ್ತೀನಿ ಅಂತೇಳಿದೆ ಎಲ್ಲ ಫೋಟೋಸು ಎಲ್ಲ ಪ್ರೂಫೆಲ್ಲ ಕಲೆಕ್ಟ್ ಮಾಡ್ಕಂಡೋಗಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದೆ ಬ್ಯಾಂಕ್ ಕಡೆಯಿಂದ ಕಾಲ್ ಬರುತ್ತೆ ಎಂಟು ದಿವಸ ಬಿಟ್ಕೊಂಡು ಹಾಂ ಮೇಡಮ್ ನಾನು ನಿಮಗೆ ಸಂಘದ್ ಚಂದ್ರೋದಯ ಸಂಘದ್ ಪ್ರತಿನಿಧಿನಾ ಅಂದರು ಹೌದು ನಾನು ಪ್ರತಿನಿಧಿ ಅಂತೇಳಿದೆ ಹಾಂ ನಿಮಗೆ ಇಪ್ಪತ್ತು ಲಕ್ಷ ಲೋನ್ ಸ್ಯಾಂಕ್ಷಲ್ ಆಗಿದೆ ಚಂದ್ರೋದಯ ಸಂಘಕಂತೇಳದ್ರು ನಾನು ಇಪ್ಪತ್ತು ಜನಾನು ಅಂಗನವಾಡಿಯಲ್ಲಿ ಕುಳ್ಸಿ ಹೋಗಿ ದುಡ್ಡು ಬ್ಯಾಂಕಲ್ಲೋಗಿ ದುಡ್ಡು ಡ್ರಾ ಮಾಡ್ಕೋಬಂದು ಎಲ್ಲಾರಿಗು ಸಮವಾಗಿ ಒಂದೊಂದು ಲಕ್ಷ ದುಡ್ಡನ್ನು ಹಂಚಿದೆ ಒಂದೊಂದು ಲಕ್ಷ ದುಡ್ಡನ್ನು ಎಲ್ಲಾರ್ಗೆ ಹಂಚ್ಬಿಟ್ಟು ಎಲ್ಲಾರಿಗೂ ಹೇಳ್ದೆ ನೋಡಪ್ಪಾ ಯಾರುನು ದುಡ್ಡು ತೊಗೊಬಿಟ್ಟು ಕಟ್ದಿರ ಇರಬಾರ್ದು ಪ್ರತಿ ತಿಂಗಳು ಬಂದು ಒಬ್ಬೊಬ್ರುನು ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿ ನಾವೇನು ಇ ಎಮ್ ಐ ಲಿ ಇದ್ದೀರೋ ನೀವು ಬಂದು ಮೊತ್ತ ಕಟ್ಬೇಕಂತ ಹೇಳ್ದೆ ಆಯಿತು ಅಂತ ಒಬ್ಬರಂದ್ರು ಕೆಲವ್ರು ಇಲ್ಲ ನಮ್ಮದು ಐದನೇ ತಾರೀಕು ಪೇಮೆಂಟ್ ಬರಲ್ಲ ನಮ್ಗೆ ಹತ್ತನೇ ತಾರೀಕು ಪೇಮೆಂಟ್ ಬರುತ್ತೆ ಅಂತೇಳ್ತಾರೆ ಕಿರಿಕ್ ಮಾಡ್ತಾರೆ ಆದರೂ ನಾನು ಏನು ಕೋಪ ಮಾಡ್ಕಳಲ್ಲ ಇಲ್ಲ ನೀವು ಹತ್ತನೇ ತಾರೀಕು ಬಂದ್ರೆ ಐದನೇ ತಾರೀಕೆ ನೀವು ನಮ್ಗೆ ಕಟ್ಟಬೇಕು ಒಂದು ಈ ಹತ್ತನೇ ತಾರೀಕು ಪೇಮೆಂಟ್ ಇಟ್ಕೊಂಡ್ ಬರೋ ತಿಂಗಳ ಐದನೇ ತಾರೀಕಿಗೆ ನಮ್ಗೆ ಪೇ ಮಾಡಿಬಿಡ್ರಿ ಅಂತೇಳಿದ್ರೆ ಪ್ರತಿಯೊಬ್ಬರು ಸಂಘದಿಂದ ಒಬ್ಬ ಇಬ್ಬಿಬ್ಬರು ಪ್ರತಿ ತಿಂಗಳು ಹೋಗಿ ಲೋನ್ ಅಮೌಂಟನ್ನು ಕಟ್ಕಬರಬೇಕು ಅಂತ ನಾನು ರೂಲ್ಸ್ ಹೇಳ್ದೆ ಆದ್ರೆ ಸಂಘದವ್ರ್ ಎಲ್ಲರು ಒಪ್ಕಂಡ್ರು ಹ್ಞೂ ಆಯಿತು ನಾವು ಪ್ರತಿ ತಿಂಗಳು ಇಬ್ಬಿಬ್ಬರು ಕಟ್ತೀರಂತ ಹೇಳದ್ರು ಪ್ರತಿ ವಾರನು ಪ್ರತಿ ವಾರ ಸಂಘ ಸಂಘದಲ್ಲಿ ಎಲ್ಲರು ಬರಬೇಕು ಎಲ್ಲರು ಸನ್ ಸಂಘದಲ್ಲಿ ದುಡ್ಡು ಕಟ್ಟಬೇಕು ಆ ದುಡ್ಡನ್ನು ತಗಂಡೋಗಿ ಬ್ಯಾಂಕಗೆ ಸೇರಿಸ್ಬೇಕಂತ ನಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ಎಲ್ಲರು ಮಾತಾಡ್ಕೊತ ಇದ್ರಿ ನಾವು ಆಮೇಲೆ ಎಲ್ಲರು ಸಂಘದಲ್ಲೋಗಿ ಎಲ್ಲಾರುನು ಪ್ರತಿ ಒಬ್ಬೊಬ್ಬರು ಇಬ್ಬಿಬ್ಬರು ಒಬ್ಬೊಬ್ಬರು ಹೋಗೋಕಾಗಲ್ಲ ಅಂತೇಳಿದ್ರು ಇಬ್ಬಿಬ್ಬರು ನೇಮಕ ಮಾಡಿದೆ ಇಬ್ಬಿಬ್ಬರು ಹೋಗಿ ಬ್ಯಾಂಕ್ಗೆ ಹಣ ಜಮಾ ಮಾಡ್ಬಿಟ್ಟು ಬರ್ತಾರೆ ಎಲ್ಲ ಬಂದು ನನಗೆ ಲೆಕ್ಕ ಕೊಡ್ತಾರೆ ನಾನು ಎಲ್ಲಾರ್ಗುನು ಲೆಕ್ಕ ಕೊಡಬೇಕು ಪ್ರತಿ ಒಬ್ಬ ಸದಸ್ಯರಿಗು ಪ್ರತಿನಿಧಿಯಾಗಿ ನಾನು ಸಹ ನಾನೇ ಲೆಕ್ಕ ಕೊಡಬೇಕಾಗಿರೋದು ನಾನು ಸದಸ್ಯರಿಗೂ ಲೆಕ್ಕ ಕೊಡಬೇಕು ಆ ಕಡೆ ಮೇಡಮ್ಗೂ ಲೆಕ್ಕ ಕೊಡಬೇಕು ಆ ಮೇಡಮ್ಗೇನ್ ಗೊತ್ತು ನನ್ನ ಮೇಲೆ ಯಾವಾಗೂ ರೇಗಾಡ್ತರೆ ನಾನು ಐದು ಸಂಘನು ಮೇನ್ಟೇನ್ ಮಾಡ್ಬೇಕು ಐದು ಸಂಘದಲ್ಲಿ ಪ್ರತಿನಿಧಿಯಾಗಿ ನನಗೂ ತಲೆನೋವಿರುತ್ತೆ ಆದ್ರೆ ನಾನು ಏನು ಬೇಜಾರು ಮಾಡ್ಕಳಲ್ಲ ನಾನು ತುಂಬ ಇಷ್ಟ ಬಿದ್ದು ಸಂಘಗಳನ್ನು ನಡೆಸ್ತಾಯಿದ್ದೀನಿ ಆದರೆ ಸಂಘ ನಡೆಸ್ತಾಯಿದ್ದೀನಿ ಆದರೆ ನನಗೇನು ಬೇಜಾರಿಲ್ಲ ಬ್ಯಾಂಕ್ ಕಡೆಯಿಂದ ಒಳ್ಳೆ ಮಾಹಿತಿ ಸಿಗ್ತಾಯಿದೆ ನಿಮ್ಮ ಸಂಘ ತುಂಬ ಚೆನ್ನಾಗಿ ನಡೆಸ್ತಾಯಿದೆ ಅಂತ ಹೇಳ್ತಾಯಿದಾರೆ ನಮಗೆ ದೊಡ್ಡಬಳ್ಳಾಪುರದಿನ್ ದೊಡ್ಡಬಳ್ಳಾಪುರ ಡಿ ಸಿ ಆಫೀಸಿನಿಂದನೇ ನಮ್ಗೆ ಕಾಲ್ ಬರುತ್ತೆ ಯಾರು ಯಾರು ಅಂತ ಕೇಳಿದೆ ಡಿ ಸಿ ಆಫೀಸಿಂದ ಫೋನ್ ಮಾಡ್ತಾಯಿರೋದು ಚಂದ್ರೋದಯ ಸಂಘದ್ ಪ್ರತಿನಿಧಿನಾ ಅಂತ ಕೇಳಿದ್ರು ಹೌದು ಸರ್ ನಾನು ಪ್ರತಿನಿಧಿ ಪ್ರೇಮಾ ಅಂತೇಳಿದೆ ನಿಮ್ಮ ಚಂದ್ರೋದಯ ಸಂಘಕ್ಕೆ ಅವಾರ್ಡ್ ಬಂದಿದೆ ಜಿಲ್ಲಾ ಮಟ್ಟದ ಅವಾರ್ಡ್ ಬಂದಿದೆ ಬಂದು ತೆಗೆದುಕೊಳ್ಳಿ ಅಂತ ಫೋನ್ ಮಾಡಿದ್ರು ಹಾಂ ಓ ಕೆ ಸರ್ ಮತ್ತು ನಾನು ಬರ್ತೀನಿ ಯಾವಾಗ ಅಂತ ಕೇಳಿದೆ ಹತ್ತನೇ ತಾರೀಕು ಹತ್ತನೇ ತಿಂಗಳ ಹತ್ತನೇ ತಾರೀಕು ಅಂತ ಹೇಳದ್ರು ನಾವು ಹೋಗಿ ನಾನು ನಾವು ಸದಸ್ಯರು ಒಂದು ನಾಲ್ಕು ಜನ ನಾನು ಪ್ರತಿನಿಧಿ ಫಸ್ಟು ಸೆಕೆಂಡು ಹೋಗಿ ತೊಗೊಬಂದ್ರಿ ಅವಾರ್ಡು ಕೊಟ್ಟರು ತೊಗೊಬಂದ್ವಿ ತೊಗೊಬಂದು ಪ್ರತಿ ಸಂಘದವ್ರ್ಕೂ ತಿಳಿಸಿಕೊಟ್ಟೆ ತುಂಬ ಚೆನ್ನಾಗ್ ಸಂಘ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಸುಪ್ತ ನಿಧಿ ಅಂತ ಅಮೌಂಟ್ ಕೊಡ್ತಾರೆ ಈ ಥರ ಅವಾರ್ಡ್ಗಲು ಬರ್ತಾವೆ ಅಂತ ಎಲ್ಲಾರಿಗು ತಿಳಿಸ್ಕೊಟ್ಟಿದೀನಿ ಪ್ರತಿ ಸದಸ್ಯರು ತುಂಬ ಖುಷಿಪಟ್ಟರು ಚಂದ್ರೋದಯ ಸಂಘಕ್ಕೆ ಅವಾರ್ಡ್ ಬಂದಿದೆ ಅಂತೇಳಿದ್ರು ಎಲ್ಲರು ಅವಾರ್ಡ್ ಹಿಡ್ದ್ ತುಂಬ ಖುಷಿಪಟ್ಟು ಸಂತೋಷದಿಂದ ನಾವು ಎಲ್ಲರು ಮನೆಗೋದರು ನಾನು ಮೇಡಮ್ಗೆ ತುಂಬ ಟ್ಯಾಂಕ್ಸ್ ಮೇಡಮ್ ನಮ್ಮ ಸಂಘಕ್ಕೆ ಅವಾರ್ಡ್ ಬಂದಿದೆ ಬಂದಿದ್ದು ನಿಮ್ಮಿಂದ ನೀವು ಚೆನ್ನಾಗಿ ಲೆಕ್ಕ ತೊಗೊಂಡು ಎಲ್ಲವು ಗೌರ್ಮೆಂಟ್ಗೆ ಹ್ಯಾಂಡೋವರ್ ಮಾಡಿದ್ಕೆ ನಿಮ್ಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ ಹೇಳ್ದೆ ಅಷ್ಟೆ ನನ್ನ ನಾನು ನೆಡೆಸ್ತಿರುವ ಸಂಘದ ಬಗ್ಗೆ ನಿಯಮಗಳು ಇಷ್ಟಿದೆ